ಅಲೋ ಸ ಅಲೋ ಸರ್ ನಮಸ್ತೆ ಸರ್ ಸರ್ ನಾವು ಒಂದು ಬಿಲ್ಡಿಂಗ್ ಕಟ್ಟೋ ಪ್ಲ್ಯಾನಲ್ಲಿ ಇದೀವಿ ಸರ್ ನಮ್ದ ಎರಡು ಫ್ಲೋರ್ ಬಿಲ್ಡಿಂಗ್ ಆಗಬೇಕಾಗಿತ್ತು ನೀವು ಎಷ್ಟು ಅವಧಿಯಲ್ಲಿ ಮುಗಿಸ್ಕೊಡ್ಬೋದು ಅಂತ ಹೇಳ್ತಿರೇನು ಸರ್ ನಮಗೆ ಆರು ತಿಂಗ್ಳ ಹಾಂ ಸರ್ ಹಾಲು ಮತ್ತು ಹಾಲಲ್ಲಿ ಪಿಓಪಿನು ಮಾಡ್ಸೋದಿತ್ತು ಸೊ ಅದಕ್ಕೆ ನೀವು ನಮ್ಗ ಸ್ವಲ್ಪ ಆದಷ್ಟು ಬೇಗ ಮುಗುಸಿ ಕೊಡಬೇಕಾಗುತ್ತೆ ನಮ್ದ ಬಜೆಟ್ ಮಿನಿಮಮ್ ನಿಮ್ದ ಎಷ್ಟು ಇರುತ್ತೆ ಸರ್ ಫ್ಲೋರ್ ಬಿಲ್ಡಿಂಗ್ ಸರ್ ಮೆಟಿರ್ಯಲ್ಸ್ ಎಲ್ಲ ಚೆನ್ನಾಗಿ ಕ್ವಾಲಿಟಿನೆ ಇರಲಿ ಸರ್

ಸೈಟ್ ಥರ್ಟೀ ಫಾರ್ಟಿ ಇದೆ ಸರ್

ಹಾಂ ಸರ್ ಹಾಂ ಹೌದು ಸರ್ ಅರವತ್ತು ಎಪ್ಪತ್ತು ಲಕ್ಷ ಸರ್ ಹಾಂ ಸರ್ ನಾವು ಹೌದು ಹೌದು ಸರ್ ಹಾಂ ಸರ್ ಹೌದಾ ಸರ್ ಹಾಂ ಸರ್ ಪೇಂಟಿಂಗೆಲ್ಲಾ ಕಾ ಕಾ ನೀವು ಬಂದು ಸೈಟ್ ನೋಡ್ಕೊಂಡು ಜಲ್ದಿ ಎಲ್ಲ ಮಾಡ್ಕೊಟ್ಟು ಹೋಗ್ತಿರ ಸರ್ ನಿಮ್ಮನ್ನ ಮೀಟ್ ಮಾಡಬೇಕಾಗುತ್ತಾ ಹಾಂ ಸರ್ ಹಾಂ ಸರ್ ಒಂದು ಸ ಹಾಂ ಸರ್

ಅದೆ ಸರ್ ಅದೆ ಹಾಂ ಓಕೆ ಸರ್ ಅದೇ ನಿಮ್ಮ ನಾವು ಕೊಪ್ಪಳ ಸರ್ ನಮ್ದ ಹಾಂ ಸರ್ ನೀವು ಕೊಪ್ಪಳ ಬಂದು ಫೋನ್ ಮಾಡಿದರೆ ನಾನು ಸೈಟ್ ಹತ್ರ ಕರ್ಕೊಂಡು ಹೋಗ್ತೆನ್ ಸರ್ ನಿಮ್ಮನ್ನ

ಹಾಂ ಸರಿ ಸರಿ ಸರ್ ಸರ್